ಐತಿಹಾಸಿಕ ಅಥವಾ ಸಾಂಸ್ಕೃತಿಕ ಮಹತ್ವವುಳ್ಳ ಹಾದಿಯಲ್ಲಿಯೇ ನಾನು ಪಾದಯಾತ್ರೆ ಮಾಡಿದ್ದೇನೆ ಅದು ಯಾವಾಗ ಅಂದರೆ ರಿ ನಾವು ಇವಾಗಿನ ಒಂದು ಎರಡು ತಿಂಗಳು ಹಿಂದೆ ನಾವು ಹೋಗಿದ್ವಿ ಎಲ್ಲಿಗೆ ಅಂದರೆ ತಿರುಪತಿಗೆ ಅದನ್ನು ನಾವು ನಮ್ಮ ಕುಟುಂಬದ ಜೊತೆ ಹೋಗಿದ್ದು ಯಾಕೆ ಅಂದರೆ ಒಂದು ಹರಕೆ ಮಾಡಿಕೊಂಡಿದ್ವಿ ಹಾಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ ಎಲ್ಲಿಂದ ಅಂದರೆ ತುಮಕೂರಿಂದ ಫುಲ್ ತಿರುಪತಿವರೆಗೂ ನೆಡೆದಿದ್ದು ಕಾಲುನಡಿಗೆಯಲ್ಲಿ ತುಂಬ ಸುಸ್ತಾಯಿತು ಮತ್ತೆ ಹತ್ತುದ್ವಿ ಒಂದು ಫಿಫ್ಟೀನ್ ಡೇಸಲ್ಲಿ ಆ ಫುಲ್ ಬೆಟ್ಟ ಹತ್ತಿದ್ದು ಮುಗ್ಸಿದ್ವಿ ಮತ್ತು ಬೆಟ್ದಲ್ಲಿ ಹೋಗ್ಬೇಕಾದ್ರೆ ಮೂರು ಸಾವಿರ ಮೆಟ್ಟಿಲಿತ್ತು ಅಲ್ಲಿಗೆ ಹೋಗ್ಬೇಕಾದ್ರೆಲ್ಲ ನೀರಿಂದು ಕೊರತೆ ಇರಲಿಲ್ಲ ಮತ್ತು ಊಟನೂ ಕೊಡ್ತಿದ್ದರು ನಮ್ಗೆ ಏನಾದ್ರೂ ದಣಿವಾದರೆ ಅಲ್ಲಿ ನಾವು ಕುತ್ಕೊಳ್ಳೋದಕ್ಕೆ ಎಲ್ಲ ಸ್ಥಳ ಇತ್ತು ಮತ್ತು ಫುಲ್ ಮೇಲೆ ಹೋದ್ರೆ ನಮಗೆ ಬೇಗನೆ ದರ್ಶ್ನಕ್ಕೆ ಬಿಟ್ಟರು ಮತ್ತು ದರ್ಶ್ನಕ್ಕೆ ಬಿಟ್ಟರು ನೆಕ್ಸ್ಟು ಅಲ್ಲಿ ಬೆ ಲಾಡು ಕೊಡ್ತಾರೆ ನೆಡ್ಕೊಂಡು ಹೋದೋರಿಗೆ ಒಂದು ಎರಡು ಲಾಡುಗಳ್ನ ಕೊಡ್ತಾರೆ ಮತ್ತು ಅದು ಬಿಟ್ಟರೆ ನಮ್ಮ ಸ್ನೇಹಿತರ ಜೊತೆ ಹಾಸನಲ್ಲಿರೋ ಅರಸೀಕೆರೆ ಜೇನ್ಗಲ್ಲು ಬೆಟ್ಟಕ್ಕೆ ಅಲ್ಲಿಗೆ ಒಂದು ಸಲ ನೆಡ್ಕೊಂಡು ಹೋಗಿದ್ವಿ ಅಲ್ಲಿಗೆ ಅಂದರೆ ಆ ಅರ್ಸೀಕೆರೆಯಿಂದಲೇ ನೆಡ್ಕೊಂಡು ಹೋಗಿದ್ವಿ ಇಲ್ಲಿಂದ ಏನೂ ನೆಡ್ಕೊಂಡು ಹೋಗಿರ್ಲಿಲ್ಲ ಅರಸೀಕೆರೆಯಿಂದ ನೆಡ್ಕೊಂಡು ಹೋಗಿದ್ವಿ ಮತ್ತು ಅಲ್ಲಿನ ವಾತಾವರ್ಣನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ಫ್ರೆಂಡ್ಸ್ಗಳ ಜೊತೆ ಹೋಗಿದ್ವಲ್ವಾ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಅಲ್ಲಿನ ವಾತಾವರಣ ಅಲ್ಲಿನ ಪ್ರಸಾದ ಎಲ್ಲವು ಚೆನ್ನಾಗಿತ್ತು ಮತ್ತು ನಾವು ಅಲ್ಲಿ ಹೋಗಿ ದಣಿದಿದ್ದು ತುಂಬ ಖುಷಿಯಾಯಿತು ಅದು ನಮ್ಮ ಸ್ನೇಹಿತರ ಜೊತೆ ಅಲ್ಲವಾ ಸೊ ಹಾಗಾಗಿ ತುಂಬ ಖುಷಿಯಾಯಿತು ಇನ್ನೂ ಬೇರೆ ಬೇರೆ ತುಂಬ ಪ್ಲ್ಯಾನ್ ಇದೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಫ್ಯಾಮಿಲಿ ಜೊತೆ ಆದರೂ ಸರಿ ಫ್ರೆಂಡ್ಸ್ಗಳ ಜೊತೆ ಆದರೂ ಸರಿ ನೆಷ್ಟು ದಿನಗಳಲ್ಲಿ ಹೋಗ್ತೀನಿ